ಏ ಏನಮ್ಮ ಕೆಲಸ ಮು ಕೆಲಸ ಮುಗಿತು ರೀ ಸರಿ ಅವೆಲ್ಲ ಹಾಗಾದ್ರೆ ನೀವು ಹಾಗದರೆ ಏನು ಮಾಡ್ರಿ ಅವೆಲ್ಲ ಜೊಡ್ನಿ ಏನಿದಾವು ಅಲ್ಲ ಎಲ್ಲನು ಕಲೆಕ್ಟ್ ಮಾಡಿ ನೀವು ಮುಂಜನೆ ಮುಂಜಾನೆ ಯಾವ ಯಾವ ಜೊಡ್ನೆ ತಂದಿರ್ಲ ಅವನ್ನೆಲ್ಲ ಕರೆಕ್ಟಾಗಿ ಒಂಸೊಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅವ ಎಲ್ಲೆಲ್ಲಿ ಇದ್ದವು ಅವಕ್ಕ ಅವಕ್ಕ ಸ್ಥಳಕ್ಕೆ ತಲ್ಪಿಸುವಂತೆ ಕಾರ್ಯವನ್ನ ನೀವು ಮಾಡ್ರಿ

ಹಂಗೆಲ್ಲ ಮಾಡಬ್ಯಾಡ ರೀ ನಿಮಗ್ ನಿಮಗೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಎದಕ್ಕೆ ಹಚ್ಚಿ ಇರ್ತಿವಿ ಅವ್ನ ನೀವೆಲ್ಲ ಶುದ್ಧ ಕೆಲಸ ಚಲೊತ್ನಾಗಿ ಯಾವೊಂದ ಸಿಮೆಂಟ್ ಯಾವ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಉಸಕು ಯಾವ ಪ್ರಮಾಣದಲ್ಲಿ ಆಗ್ಬೇಕು ನೀರು ಯಾವ ಪ್ರಮಾಣದಲ್ಲಿ ಆಗ್ಬೇಕು ಅಷ್ಟು ಗೊತ್ತಾಗುದಿಲ್ಲ ನೀವು ಗೌಂಡೆ ಆಗಿ ವರ್ಕರ್ ಆಗಿ ಗೊತ್ತಾಗುದಿಲ್ಲ ನಿಮ್ಗ ಎಲ್ಲ ಸವ್ಸ್ ಎಲ್ಲ ಸಮ ಪ್ರಮಾಣದೊಳಗ ಹಾಕಿರ್ತೇರ ನೀವು ಅಷ್ಟು ಗೊತ್ತಾಗುದಿಲ್ಲ ಎಷ್ಟು ವರ್ಷ ಆತು ಕೆಲಸ ಮಾಡಿ ಕಲ್ತು ನೀವು ಎಲ್ಲಾನು ಒಮ್ಮೆ ಎಲ್ಲವು ಯಾ ಮತ್ತು ಹೆಂಗೆಂಗೆ ಹಂಗೆಂಗೆ ಮಿಸ್ಟೇಕ್ ಮಾಡಿದ್ವು ನೀರು ಯಾಕೆ ಜಾಸ್ತಿ ಹಾಕ್ತಿರ ನೀವು ಅಷ್ಟು ಗೊತ್ತಾಗುದಿಲ್ಲ ನಿಮ್ಗೆನು ಒಳ ಮೊಳ ಹೇಳ್ಬಕು ಹೌದ್ ರೀ ಹಾಂ ಅಲ್ರೀ ಅಷ್ಟೆಲ್ಲ ಸ್ಮೂ ಅಷ್ಟೆಲ್ಲ ಸ್ಮೂತ್ ಅಷ್ಟೆಲ್ಲ ಸ್ಮೂತ್ ಐತೆ ಅಂತೆ ಅಂದ್ರಾ ಅಷ್ಟು ಗೊತ್ತಾಗುದಿಲ್ಲ ನಿಮ್ಗೆ ಸರಿಯಾಗಿ ಪ್ರಮಾಣದಲ್ಲಿ ಎಲ್ಲ ಹಾಕಬೇಕಪ್ಪ ಆಯಿತು ಓಕೆ ಇದು ಹೋಗಿ ಅಲ್ಲೆ ಕೇಲಿ ಬಿಯರ್ ಕಳ್ಸ್ ಬರ್ರಿ ಅವೆನ್ ಜೊಡ್ನಿ ಅದವಲ್ಲ ಅಲ್ಲೇ ಸರಿಯಾದ ಪ್ರಮಾಣ ಮಡಿಚಿಡ್ರ ಅಲ್ಲೆ ಎಲ್ಲ ಜೊಡ್ನಿ ವಗಾತ್ ಮಾಡಿ ಇಡ್ರಿ ಆಯಿತು

ಅಲ್ಲ ಅವು ಜೊಡ್ನಿಯದು ಸರಿಯಾದ ಪ್ರಮಾಣದಲ್ಲಿ ತಳ ಇಟ್ಟಿರಿ ಅಲ್ಲಾ ಅವ್ನ ಎಲ್ಲ ಎಲ್ಲ ತಗ್ ಅಲ್ ಅಲ್ಲೆ ಅಲ್ಲೆ ಕೊಲದ ಒಳಗೆ ಎಲ್ಲ ತೇಗದೈತೆ ನೋಡಿ ಅಲ್ಲೆ ಎಲ್ಲ ಜೊಡ್ನಿ ಆಯ್ತು ತಗೋರಿ